ಹಾಂ ನಾನು ಹಾಂ ಹಲೋ ಹಾಂ ಹೇಳಿ ನಾನು ಕುವೆಂಪು ಮಹಾ ವಿಶ್ವವಿದ್ಯಾಲಯದಿಂದ ಮಾತಾಡ್ತಾ ಇದ್ದೀನಿ ನೀವು ಇಲ್ಲಿಗೇ ಅಲ್ವ ಕರೆ ಮಾಡಿರೋದು ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಿತ್ತಾ ಅಂದರೆ ನೀವು ಎಷ್ಟು ಪರ್ಸೆಂಟ್ ತಗೊಂಡಿದ್ದೀರ ಈಗ ಹಾಂ ನಿಮಗೆ ಯಾವುದೆಲ್ಲ ಅಂದರೀಗ ನಮ್ಮದರಲ್ಲಿ ವಾಣಿಜ್ಯ ವಿಭಾಗವಿದೆ ಸಾಯನ್ಸ್ ಇದೆ ಮತ್ತು ಆರ್ಟ್ಸ್ ಇದೆ ನಿಮಗೆ ಯಾವ ವಿಭಾಗದಲ್ಲಿ ತುಂಬ ಇಷ್ಟ ಇದೆ ಅಂದರೆ ಇಂಟ್ರೆಸ್ಟ್ ಇದೆ ಕಲಿಯಲಿಕ್ಕೆ ಹಾಂ ಕಾಮರ್ಸ್ ಅಂದರೆ ವಾಣಿಜ್ಯ ವಿಭಾಗದಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಹಾಂ ವಾಣಿಜ್ಯ ವಿಭಾಗದಲ್ಲಿ ನಿಮಗೆ ತುಂಬ ಆಯ್ಕೆಗಳಿವೆ ನೀವು ಫ್ಯೂಚರಲ್ಲಿ ಅಂದರೆ ಸಿ ಎ ಸಿ ಎ ಕೂಡ ಮಾಡ್ಬೋದು ಮತ್ತೆ ಎಂ ಕಾಮ್ ಹೋಗ್ಬೋದು ಎಂ ಬಿ ಎ ಹೋಗ್ಬೋದು ಹಾಗೆ ತುಂಬ ನಿಮಗೆ ಮುಂದೆ ಕೂಡ ಅದರ ಬಗ್ಗೆ ಕಂಟಿನ್ಯೂ ಆಗಿ ಕಲಿಬೋದು ಅಂಥ ಆಯ್ಕೆಗಳಿವೆ ಮತ್ತೆ ಮತ್ತೇನಾದರೂ ಹಾಂ ನಮ್ಮ ಕ ನಮ್ಮದು ಒಳ್ಳೆಯ ಶಿಕ್ಷಕ ವರ್ಗದ ಶಿಕ್ಷಕ ವರ್ಗದವರು ಇದ್ದಾರೆ ಒಳ್ಳೆಯ ಕಲಿತವರು ಒಳ್ಳೆಯ ಫ್ಯಾಕಲ್ಟಿ ಕೂಡ ಇದೆ ಲೈಬ್ರೆರಿಯ ವ್ಯವಸ್ಥೆ ಇದೆ ಮತ್ತೆ ನಿ ನಿಮಗೆ ಈಗ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆ ಮತ್ತೆ ಎಲ್ಲ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಓ ಎಂಥ

ಓ ಹಾಸ್ಟೆಲ್ ಹಾಸ್ಟೆಲ್ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಹುಡುಗಿಯರಿಗೆ ಪ್ರತ್ಯೇಕವಾಗಿದೆ ಹುಡುಗರಿಗೆ ಪ್ರತ್ಯೇಕವಾಗಿದೆ ಆ ವ್ಯವಸ್ಥೆ ಕೂಡ ಇದೆ ಕ್ಯಾಂಪಸ್ ಸೆಲೆಕ್ಷನ್ ಹಾಂ ಬರ್ತಾರೆ ಅಂದರೆ ನಿಮ್ಮದು ಮೂರು ವರ್ಷದ್ದು ಇದು ಅವಧಿ ಇದೆ ಮೂರು ವರ್ಷದ ಅವಧಿ ಕಲ್ತಾದ ಮೇಲೆ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರ್ತಾರೆ ಅನೇಕ ಕಂಪನಿಗಳು ಬರ್ತದೆ ವಿಪ್ರೊ ಇನ್ಫೋಸಿಸ್ ಬರ್ತದೆ ಮತ್ತೆ ಎಚ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರೆಲ್ಲ ಐ ಸಿ ಐ ಸಿ ಬ್ಯಾಂಕ್ನವರೆಲ್ಲ ಅವರೆಲ್ಲ ಬರ್ತಾರೆ ಮತ್ತು ಬ್ಯಾಂಗ್ಳೂರ್ನಲ್ಲಿರುವ ಕೆಲವು ಕಂಪನಿಗಳಿದೆಯೆಲ್ಲ ಈಗ ಹೆಸರಾಂತ ಕಂಪನಿಗಳು ಇನ್ಫೋಸಿಸ್ ಎಂಫಸಿಸ್ ವಿಪ್ರೊ ಹಾಗೆ ಸುಮಾರು ಕಂಪನಿಗಳು ಬರ್ತದೆ ನಿಮ್ಮದು ಟ್ಯಾಲೆಂಟ್ ಮೇಲೆ ಅದು ನಿರ್ಧಾರ ಆಗ್ತದೆ ನಿಮ್ ನಿಮಗೆ ನಿಮ್ಮ ಆಯ್ಕೆ ಅದು ಹಾಂ ಕಲ್ಚರಲ್ ಆ್ಯಕ್ಟಿವಿಟಿ ಅಂದರೆ ಈಗ ಎನ್ ಸಿ ಸಿ ಇದೆ ಎನ್ ಎಸ್ ಎಸ್ ಇದೆ ಸ್ಪೋರ್ಟ್ಸ್ ಇದೆ ನಿಮಗೆ ಯಾವುದರ ಮೇಲೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೋದು ಈಗ ಎನ್ ಸಿ ಸಿ ಆದರೆ ಶನಿವಾರ ಇಡೀ ದಿನ ನೀವು ನಿಲ್ಬೇಕಾಗ್ತದೆ ಮಧ್ಯಾಹ್ನ ಮೇಲೆ ನಿಮಗೆ ರಜ ಇರೋದಿಲ್ಲ ಎನ್ ಎಸ್ ಎಸ್ಸಲ್ಲೂ ಹಾಗೆ ಶನಿವಾರ ನಿಮಗೆ ಮದ್ಯಾ ಇಡೀ ದಿನ ಇರ್ತದೆ ಮಧ್ಯಾಹ್ನ ಮೇಲೆ ರಜ ಇರೋದಿಲ್ಲ ಅದು ಇದು ಸ್ಪೋರ್ಟ್ಸ್ ಅಲ್ಲಿ ದಿವಸನೂ ಇರ್ತದೆ ಸೋಮವಾರದಿಂದ ಶುಕ್ರವಾರದವರೆಗೆ ದಿವಸ ನೀವು ಸಂಜೆ ನಿಲ್ಬೇಕಾಗ್ತದೆ ಹಾಂ ಹಾಂ ನೀವು ಇಲ್ಲ ಇಲ್ಲ ಸ್ಪೋರ್ಟ್ಸನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ದಿನಾ ನಿಲ್ಬೇಕಾಗ್ತದೆ ಎನ್ ಸಿ ಸಿ ಅಥವಾ ಎನ್ ಎಸ್ ಎಸ್ ಸೆಲೆಕ್ಟ್ ಮಾಡಿದರೆ ಶನಿವಾರ ಮಾತ್ರ ನೀವು ಮಧ್ಯಾಹ್ನ ಮೇಲೆ ಹೋಗುವಾಗಿಲ್ಲ ಇಡೀ ದಿನ ನಿಲ್ಬೇಕಾಗ್ತದೆ ಹಾಂ ವರ್ಷಕ್ಕೆ ಅಂದರೆ ಹೌದು ಎನ್ ಎಸ್ ಎಸ್ಸಲ್ಲಿ ಪ್ರತ್ಯೇಕವಾಗಿ ಮಾಡ್ತಾರೆ ಇಲ್ಲದಿದ್ದರೆ ನಿಮಗೆ ಇದರಲ್ಲಿದೆ ಅಂದರೆ ನಿಮಗೆ ಪ್ರತಿ ವರ್ಷ ನಿಮ್ಮ ವಿಭಾಗದಲ್ಲಿ ಟ್ರಿಪ್ಪನ್ನು ಆಯೋಜನೆ ಮಾಡ್ತಾರೆ ಹಾಂ ಕಾಲೇಜ್ ಬಗ್ಗೆ ಅಂದರೆ ನಿಮಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರುವರೆಯವರೆಗೆ ಇರ್ತದೆ ಅಂದರೆ ನಿಮ್ಮದು ಟಾಪಿಕ್ಸೆಲ್ಲ ಬೇಗ ಮು ಮುಗಿಸಿದರೆ ನಿಮ್ಮದು ಶಿಕ್ಷಕರು ನಿಮಗೆ ಒಂಬತ್ತು ಗಂಟೆಯಿಂದ ಮೂರುವರೆಗೆ ಮಾತ್ರ ಇರ್ತದೆ ಒಮ್ಮೊಮ್ಮೆ ಶಿಕ್ಷಕರು ರಜಾ ಮಾಡಿರ್ತಾರೆ ಹಾಗಾಗಿ ಅವರಿಗೆ ಎಲ್ಲ ವಿಷಯಗಳನ್ನು ಕಲಿಸ್ಲಿಕ್ಕಾಗೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ಕಾಲೇಜ್ ಕ್ಲಾಸನ್ನು ತಗೊಳ್ಬೇಕಾಗ್ತದೆ ಆಗ ನಿಮಗೆ ಎ ಆದಿತ್ಯವಾರವೂ ಕ್ಲಾಸ್ ಮಾಡ್ತಾರೆ ಅವರು ಹಾಗೆ ಇಲ್ಲಾದ್ರೆ ಶನಿವಾರ ಮಧ್ಯಾಹ್ನ ಮೇಲೆ ಹಾಗೆ ಕ್ಲಾಸಸ್ ಮಾಡ್ತಾರೆ ದಿನಕ್ಕೆ ಮಧ್ಯಾಹ್ನ ಮೂರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಮೂರು ಕ್ಲಾಸ್ ಇರ್ತದೆ ಮಧ್ಯಾಹ್ನ ಮೇಲೆ ಎರಡು ಗಂಟೆಯಿಂದ ಮೂರುವರೆವರೆಗೆ ಎರಡು ಕ್ಲಾಸ್ ಇರ್ತದೆ ಹಾಂ ಥ್ಯಾಂಕ್ ಯು